ಇದು ಮನೋಜ್ ಬಿ ಟೈಲರ್ಸ್ ಏನು ರೀ ಅದೇ ರೀ ನಾವಿಲ್ಲಿ ಅಗ್ರಿಕಲ್ಚರ್ ಕಾಲೇಜ್ಲಿಂತ ಕಾಲ್ ಮಾಡತೀವಿ ರೀ ಅದೇ ನಮ್ಗೆ ಸೊಲ್ಪ ಯುನಿಫಾಮೆ ಹೊಲ್ಯಾದು ಇತ್ತು ರೀ ಸ್ಟೂಡೆಂಟ್ಸಿಂದು ಒಂದು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಅದಾ ರೀ ಮೇಲ್ ಒನ್ ಇಬ್ಬರು ಈಕ್ವಲ್ ಹಂಗೆ ಮೇಲ್ ಒಂದು ಒನ್ ಏಯ್ಟಿ ಇರ್ಬೇಕು ರೀ ಫೀಮೇಲ್ ಒಂದು ಒನ್ ಫಾರ್ಟಿ ಹಂಗೆ ಅದಾ ರೀ ಅದೇ ಶರ್ಟು ಪ್ಯಾ ಅಂದರೆ ಹೆಣ್ಣು ಮಕ್ಕಳಿಗೆ ಗೊತ್ತಲ್ಲ ರೀ ಕುರ್ತಾ ಗಟ್ಟಲೇ ಬರ್ತಾವಲ್ಲ ರೀ ಕುರ್ತಾ ಪೈಜಾಮ ಹಂಗೆ ರೀ ಇನ್ನು ಗಂಡ್ಸು ಮಕ್ಳಿಗೆ ಅಂದ್ರೆ ಪ್ಯಾಂಟ್ ಶರ್ಟೇ ರೀ ಹಾಂ ರೀ ಏಯ್ ಹಾಂ ಚೂಡಿದಾರ್ ಗಟ್ಟಲೆ ಹೋಲಿಬೇಕು ನಾಳೆ ಜಾಕೇಟ್ ಹೊಲಿಬೇಕು ವೇಲ್ ಬ್ಯಾಡ ರಿ

ಅದೇ ನೋಡಿರಿ ಮತ್ತೆ ಹ್ಯಾಂಗೆ ನಿಮ್ಮಲ್ಲಿ ಇಲ್ಲಾ ಏನು ರೀ ಸಿಕ್ತಾವಾ ಏನು ರೀ ನಿಮ್ಮಲ್ಲಿ ಬಟ್ಟೆ ಅದೇ ನಮಗು ಗೊತ್ತಿಲ್ಲ ರೀ ಎಲ್ಲಿನ ತಗೋಬೇಕಂತ ಮತ್ತೆ ನೋಡಿರಿ ನೀವೇ ನಿಮಗೆ ಹೇಳ್ತೀವಿ ಕಲ್ಲರ್ ಅದು ಮತ್ತೆ ನೀವೇ ತಗೋ ರೀ ಆಯ್ತು ಹಿಡದು ಹೇಳಿ ರೀ ಎಷ್ಟು ಆಯ್ತದೆ ರೀ

ಅದನ್ನು ಎಲ್ಲ ಬಟ್ಟೆ ಎಲ್ಲ ಹಿಡ್ಕೊಂಡು ಹೇಳತೀರಿ ಹ್ಞೂ ಹ್ಞೂ ಹ್ಞೂ ನೋಡಿ ಕಮ್ಮಿ ಮಾಡಿರಿ ಹುಡುಗುರ್ದೇ ಕಮ್ಮಿ ನೋಡು ಹ್ಞೂ ಹ್ಞೂ ಹ್ಞೂ ನೋಡಿರಿ ಸೊಲ್ಪ ಕಮ್ಮಿ ಮಾಡಿರಿ ಭಾಳ ಆಯ್ತು ರೀ ಹೇಳಾಕತ್ತೀರ ಏನು ಒಬ್ರು ಇಬ್ರಾದ್ದು ಹೇಳಾತೀರಿ ಕಮ್ಮಿ ಹೇಳ್ತಾರೆ ಅವರು ನಂಬಲ್ಲಿ ಹಳ್ಳಿ ಇದು ಊರ ರೀ ಅವ್ರು ಅಷ್ಟು ಕೊಡಾಕೆ ಆಗಲ್ಲ ರೀ ರೊಕ್ಕ ಎಲ್ಲ ಗರೀಬರ ಮಕ್ಕಳು ಹಾಂ ಕ್ವಾಲಿಟಿ ಎಲ್ಲ ಛಲೋ ಬೇಕು ರೀ ಬಟ್ ಅಂದ್ರೆ ಬಿಗೇ ಒಂದೊಂದು ಸಾವ್ರಂದರೆ ಎಲ್ಲರು ದೂರ ದೂರಲಿಂತು ಅಪ್ಪ ಅಮ್ಮ ಕಳಸ್ತಾರೆ ಓದೋಕಾ ಅಂದ್ಕೋ ನನ್ದು ಗೌರ್ಮೆಂಟ್ ಕಾಲೇಜ್ ರೀ ನಾವು ಇಷ್ಟು ರೇಟಲ್ಲಿ ತಗೋಳಂಗೆ ಇಲ್ಲರಿ ನಂಬಲ್ಲ ಯಾರು ಬಿ ಬ್ಯಾಡ ಅಂತಾರೆ ರೀ ಎಲ್ಲ ಸ್ಟೂಡೆಂಟ್ಸ್ ಆಯ್ತು ಆಯ್ತು ಮತ್ತೆ ನೋಡಿರಿ ಕಮ್ಮಿ ಮಾಡಿರಿ ಅಷ್ಟು ಬ್ಯಾಡ್ರಿ ಹದಿನೈದು ನೂರು ಅಂದ್ರೆ ಒಪ್ಕೊಳ್ಳೊಕಿಲ್ಲ ನೋಡಿರಿ ಕಡಿಮೆ ಮಾಡಿರಿ ಹದಿನೈದು ನೂರು ಹದಿಮೂರು ನೂರು ಗಂಡ್ಸು ಮಕ್ಳಿಗೆ ಹೆಣ್ಣು ಮಕ್ಳಿಗಾ ಅದೇ ಹೆಣ್ನು ಮಕ್ಳಿಗೆ ಒಂದು ಒಂಬೈನೂರು ತಗೋ ರೀ ಗಂಡ್ಸು ಮಕ್ಳಿಗೆ ಸಾವಿರ ತಗೋಳ್ಳಿ ರೀ ಅದೇ ರೀ ಅದಕ್ಕೆ ಅದಕ್ಕೆ ನಿಮಗೆ ಹೇಳತಿಯಲ್ಲ ರೀ ಅದಕ್ಕೆ ನಿಮಗೆ ಆರ್ಡ್ರ್ ಕೊಡತೀರ ಹದಿಮೂರು ಮುನ್ನೂರು ಮಂದಿಗೆ ಅಂದ್ರೆ ಮತ್ತೆ ಸುಮ್ಮ ಐತೇನು ರೀ ಛಲೋ ಹೋಲಿತೀರಿ ಅಂತ ಕೊಡಾತೀವಿ ಆಯ್ತು ಆಯ್ತು ಬಾಯ್ ಹಾಂ ಇಡ್ರಿ ಇಡ್ರಿ